ಹಾಂ ಡಾಕ್ಟರ್ ಸಿಂಧು ಮಾತಾಡ್ತಿರೋದು ಹೇಳಿ ಏನಾಗಬೇಕಾಗಿತ್ತು ಹಾಂ ಹೇಳಿ ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ ಹೇಳಿ ಪ್ರಿಯಾಂಕ ಅವರೆ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಮೆಡಿಸಿನೆಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದೆ ಅಲ್ಲವಾ ನೀವು ಏನಾದರು ಭಾರ ಎತ್ತಿದ್ದೀರಾ ಹಾಂ ಹಾಂ ಅದು ಸೂಕ್ಷ್ಮ ಆಗಿರುವಂಥದ್ದು ನೀವು ಹಾಗೆಲ್ಲ ಭಾರ ಎಲ್ಲ ಎತ್ತಿದ್ರೆ ಆ ಥರ ಸಡನ್ನಾಗೆಲ್ಲ ಎತ್ತಿದ್ರೆ ಅದಕ್ಕೆ ಅಂತ ರೆಸ್ಟ್ ಮಾಡಬೇಕಾಗುತ್ತೆ ಪ್ರಿಯಾಂಕ ಅವರೆ ಆ ಥರ ಎಲ್ಲ ನೀವು ಸಡನ್ನಾಗಿ ಭಾರ ಎತ್ತಿ ಬಿಟ್ಟರೆ ಇಲ್ಲಿ ನಾವು ಏನೇ ಮೆಡಿಸಿನ್ ಕೊಟ್ರೂ ಅದು ರಿಯಾಕ್ಟ್ ಮಾಡ್ಬಿಡೋಲ್ಲ

ಹಾಂ ಇಲ್ಲ ಇಲ್ಲ ನಾನು ಒಂದು ಎರಡು ಮೂರು ದಿನ ಹೊರಗಡೆ ಹೋಗಿದ್ದೇನೆ ಔಟ್ ಆಫ್ ಸ್ಟೇಷನಲ್ಲಿದ್ದೀನಿ ಸ್ವಲ್ಪ ಪರ್ಸ್ನಲ್ ವರ್ಕ್ ಇರೋದರಿಂದ ನಾನು ಕ್ಲಿನಿಕಲ್ಲಿ ಇಲ್ಲ ನಾನು ಬರೋದಾದರೆ ನಾನು ಸಜೆಸ್ಟ್ ಮಾಡಿಬಿಡ್ತಿದ್ದೆ ಇವಾಗ ಇಂಥ ಟೈಮಲ್ಲಿ ಬಂದು ಬಿಡಿ ಅಥವಾ ನಾಳೆ ಬಂದು ಬಿಡಿ ಇಂಥ ಟೈಮ್ಗೆ ಅಂತ ಸಜೆಸ್ಟ್ ಮಾಡಿಬಿಡ್ತಿದ್ದೆ ನಾನು ಹೊರಗಡೆ ಇರೋದರಿಂದ ಆಗೋದಿಲ್ಲ ಸೊ ನೀವು ಒಂದು ಕೆಲಸ ಮಾಡಿ ಮನೆಲ್ಲೇ ಒಳ್ಳೆಯ ರೆಮಿಡೀಸ್ ಅಂದರೆ ಬಿಸ್ನೀರು ಶಾಖ ಉಪ್ಪು ನೀರು ಶಾಖ ತೊಗೊಳೋದನ್ನ ಟ್ರೈ ಮಾಡಿ ಆದಷ್ಟು ನೋವು ಕಡಿಮೆ ಆಗುತ್ತೆ ಅಕಸ್ಮಾತ್ ಕಡಿಮೆ ಆಗಲಿಲ್ಲ ಅಂದು ನಾ ಕಡಿಮೆ ಆಗಲಿಲ್ಲ ಅಂದರೆ ಇನ್ನು ಎರಡು ದಿನ ಬಿಟ್ಟು ಕ್ಲಿನಿಕಿಗೆ ಬಂದುಬಿಡಿ ನಾನು ಹೇಳ್ತೀನಿ ಹಾಂ ಹಾಂ ಇಲ್ಲ ಇಲ್ಲ ಬೇಡ ಬೇಡ ಇನ್ನು ಎರಡು ದಿನ ಏಕೆಂದ್ರೆ ಹಾಗೇ ಬೇರೆ ಬೇರೆ ಡಾಕ್ಟರ್ಸ್ ಕನ್ಸಲ್ಟೆಂಟ್ ಹೊಸದಾಗಿ ಟ್ರೀಟ್ಮೆಂಟ್ನಾ ಸ್ಟಾರ್ಟ್ ಮಾಡಬೇಕಾಗತ್ತೆ ಹಾಗೇ ನಾವು ಸಹ ಈಗ ಎಲ್ಲಿಂದ ನಿಂತಿರುತ್ತೆ ಅಲ್ಲಿಂದ ಟ್ರೀಟ್ಮೆಂಟ್ ಕೊಡೋಲ್ಲ ಅವರು ಹೊಸದಾಗಿ ಟ್ರೀಟ್ಮೆಂಟ್ನಾ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಹಾಂ ಇಲ್ಲ ನಾನು ಔಟ್ ಆಫ್ ಸ್ಟೇಷನ್ ಇರೋದರಿಂದ ಔಟ್ ಆಫ್ ಸ್ಟೇಷನ್ ಇರೋದರಿಂದ ಇಲ್ಲಾಂದರೆ ನಾನು ನಿಜವಾಗ್ಲೂ ಹ್ಞೂ ನಮ್ಮ ಪೇಶಂಟ್ಸ್ ಅಂದರೆ ನಮ್ಮ ಆರೋಗ್ಯ ಥರನೇ ನಾನೇ ನೋಡ್ಕೋಬೇಕಾಗಿರೋದು ಅದು ನನ್ನ ಡ್ಯೂಟಿ ಸೊ ಹಾಗಾಗಿ ನಾನು ಔಟ್ ಆಫ್ ಸ್ಟೇಷನ್ ಇರೋದರಿಂದ ಇನ್ನೊಂದು ಎರಡು ದಿನ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಪ್ರಿಯಾಂಕ ಅವರೆ ಇನ್ನೊಂದು ಎರಡು ದಿನ ಬಿಟ್ಟು ನಾನೇ ಕಾಲ್ ಮಾಡಿ ಬಿಡ್ತೀನಿ ಡೇಟ್ ಕೂಡ ನಾನು ಕಾಲ್ ಮಾಡಿದಾಗ ಹೇಳ್ತೀನಿ ಇವಾಗ ಸದ್ಯಕ್ಕೆ ಮನೆಯಲ್ಲೇ ಬಿಸಿನೀರು ಮತ್ತು ಉಪ್ಪು ನೀರು ಶಾಖ ತೊಗೋತಿರಿ ಮತ್ತು ನಾನು ಕೊಟ್ಟಿರುವಂತಹ ಮೆಡಿಸಿನ್ ಮಾತ್ರೆಗಳನ್ನ ಕಂಟಿನ್ಯೂ ಮಾಡಿ ಬೇರೆ ಯಾವುದೇ ಎಕ್ಸ್ಟ್ರಾ ಮೆಡಿಸಿನ್ನಾ ತಗೊಳಕ್ಕೆ ಹೋಗಬೇಡಿ ಹ್ಞೂ ಹುಷಾರಾಗ್ ಕೆಲಸ